ಹೌದು ಯಾರು ಹೇಳಿ ಹೌದಪ್ಪ ಇದ್ದೀವಿ

ಯಾರಿಗೆ ಎಷ್ಟು ಏಜು ಏಜ್ ಎಷ್ಟು ಇಪ್ಪತ್ತ್ಮೂರಾ ಓಕೆ ಯಾವಾಗಿಂದ ಹೊಟ್ಟೆ ನೋವಿದೆ ಓಕೇ ಅಂದರೆ ಫುಲ್ಲು ಎಲ್ಲ ಕಡೆನೂ ಹೊಟ್ಟೆ ನೋಯ್ತಿದ್ಯಾ ಜಸ್ಟ್ ಒಂದು ಪಾರ್ಟ್ ಕಡೆನಾ ಹೇಗೆ ಲೆಫ್ಟ್ ಸೈಡಾ ರೈಟ್ ಸೈಡಾ ಓಕೆ ಡೈಜೆಶ್ಟ್ ಮೋಶನೆಲ್ಲ ನಿಮಗೆ ಫ್ರೀಯಾಗಿ ಇದಾಗ್ತಾ ಇದೆಯಾ ಡೈಜೆಶನ್ ಆಗಿದೆಯಾ ನೈಟ್ ಏನು ತಿಂದಿರಿ ನೀವು ಓಕೆ ಓಕೆ ನೀವು ಬೆಳಗ್ಗೆ ಬಾತ್ರೂಮ್ಗೆಲ್ಲ ಹೋಗಿದ್ದಿರಾ ನಿಮಗೆ ಮಲ ಮೂತ್ರ ವಿಸರ್ಜನೆ ಚೆನ್ನಾಗಿ ಚೆನ್ನಾಗಿ ಆಗ್ತಿದೆಯಾ ಸರಿ ಮತ್ತು ಇದು ನಿಮಗೆ ಬರೋಕ್ಕಾಗುತ್ತಾ ಕ್ಲಿನಿಕಿಗೆ ಇಲ್ಲ ನಾನೇ ಮನೆಗೆ ಬರಬೇಕಾಗುತ್ತಾ ಸರಿ ಈಗ ನೀ ಬರಂಗಿದ್ದರೆ ಬನ್ನಿ ನಾನು ಐದು ಗಂಟೆವರ್ಗೆ ಇರ್ತೀನಿ ನಿಮ್ಮ ಕಂಡೀಷನ್ ಏನಂತ ನೋಡ್ತೇನೆ ನಾನು ನಿಮ್ಮ ಜೊತೆಗೆ ಯಾರಾರೂ ಇದ್ದರೆ ಒಬ್ರು ಕರ್ಕೊಂಬನ್ನಿ ನಿಮ್ಗೆ ಎಲ್ಪ್ಫುಲ್ ಆಗಿರುತ್ತೆ ನಾಲ್ಕುವರೆಗಾ ಮೂರು ಮುಕ್ಕಾಲಾಗಿದೆ ಬನ್ನಿ ಬನ್ನಿ ಬನ್ನಿ ನೀವು ಮತ್ತು ನಿಮ್ಮ ಜೊತೆಗೊಬ್ರು ಕರ್ಕೊಂಬನ್ನಿ ಇದಕ್ಕೆ ಮುಂಚೆ ನೀವೇನಾದರೂ ಬೇರೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ದಿರಾ ನಿನ್ನೆ ರಾತ್ರಿಯಿಂದ ಏನಾದ್ರೂ ನೋವಿದ್ದಾಗಿಂದ ಯಾವುದೋ ಮೆಡಿಕಲ್ ಶಾಪಿಂದ ಏನಾರೂ ತಗೊಂಡು ಹಾಕ್ಕೊಂಡ್ರಾ ಯಾವುದೇ ಥರ ಮೆಡಿಸನ್ ಮತ್ತು ಟ್ರೀಟ್ಮೆಂಟ್ ಏನು ತಗೊಂಡಿಲ್ವಾ ಸರಿ ಸರಿ ಸರಿ ಸರಿ ಬನ್ನಿ ನೀವು ಕ್ಲಿನಿಕಿಗೆ ಬನ್ನಿ ನಾನು ಚಕ್ ಮಾಡಿ ನಿಮಗೆ ಮೆಡಿಸನ್ ಕೊಡ್ತಿನಿ ಓಕೆ ಬನ್ನಿ